ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥ ಪ್ರಾಡಕ್ಟ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ನು ಸೊ ವಾಷಿಂಗ್ ಮಿಷಿನ್ನು ಇದು ಬಟ್ಟೆ ತೊಳೆಯೋ ಒಂದು ಯಂತ್ರ ಆಗಿರುತ್ತೆ ಇದರಿಂದ ತುಂಬ ಎಲ್ಲಾ ಉಪಯೋಗಗಳಿದೆ ನಮ್ಮ ನಮ್ಮ ಸಮಯ ಸೇವ್ ಆಗುತ್ತೆ ಮತ್ತು ಇದರಿಂದ ನಾವು ಒಮ್ಮೆ ಒಮ್ಮೆ ನಾವು ಬಟ್ಟೆಯನ್ ಹಾಕಿದ ತಕ್ಷಣ ನಾವು ಆ ಟೈಮನ್ನು ಬೇರೆ ಟೈಮ್ ಅಲ್ಲಿ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇವಾಗ ಒಂದು ನಾಲ್ಕು ಜನರು ಮನೆ ಮನೆ ಬಟ್ಟೆ ಒಗಿಬೇಕು ಅಂತ ಅಂದರು ಕೂಡ ನಮಗೆ ಹತ್ರತ್ತಿರ ಅಂದ್ರೂ ಎರಡು ಒಂದು ಒಂದರಿಂದ ಒಂದುವರೆ ತಾಸು ಟೈಮ್ ಬೇಕಾಗುತ್ತೆ ಸೊ ಅದೇ ನಮಗೆ ತೊಳೆಯೋ ಮಿಷಿನ್ ಯಂತ್ರ ಇದ್ರೆ ನಮಗೆ ಎಷ್ಟು ತುಂಬಾ ಉಪಕಾರಿಯಾಗುತ್ತೆ ಮತ್ತು ಇದರಲ್ಲಿ ಹೊಸದೆಲ್ಲ ವರ್ಷನ್ಗಳು ಆ್ಯಡ್ ಆಗ್ತಾ ಬರುತ್ತೆ ಸೊ ಇದರಲ್ಲಿ ನಾವು ಇವಾಗ ಒಂದು ವಾಷ್ ಮಾಡುತ್ತೆ ಮಿಷಿನ್ನು ಮತ್ತು ಅದರ ಜೊತೆ ಡ್ರೈ ಮಾಡಿ ಕಳ್ಸೋದಾದ್ರೆ ಅದನ್ನ ಒಣಗಿಸಿ ಅರ್ಧ ಅರ್ಧಂಬರ್ಧ ಒಣಗಿಸಿ ಇದು ಮಾಡುತ್ತೆ ಸೊ ನಾವು ಅವಾಗ ನಮಗ್ ಬಟ್ಟೆ ಒಣಗಿ ಒಣಗಲಿಕ್ಕೂ ತುಂಬ ಈಝಿ ಆಗುತ್ತೆ ಮತ್ತು ನಮಗೂ ಟೈಮ್ ಸೇವ್ ಆಗುತ್ತೆ ಈಗ ಅರ್ಜೆಂಟಾಗಿ ನಾವೆಲ್ಲೋ ಹೋಗಬೇಕಾಗಿರತ್ತೆ ಸೊ ಬಟ್ಟೆ ತೊಳ್ದಿರೋಲ್ಲ ತಕ್ಷಣವೇ ವಾಷಿಂಗ್ ನಾವು ಬಟ್ಟೆ ತೊಳೆಯೋ ಯಂತ್ರಕ್ಕೆ ಹಾಕಿದ್ರೆ ನಮಗೆ ಆದಷ್ಟು ಬೇಗ ಒಣಗಿ ಕೂಡ ಬಂದ್ಬಿಡುತ್ತೆ ಸೊ ಇದು ನಮಗೆ ಆದಷ್ಟು ಈಗಿನ ತಂತ್ರಜ್ಞಾನದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಮತ್ತು ಇದು ದಿನಚರಿಯಲ್ಲಿ ತುಂಬ ಅಮೂಲ್ಯವಾದ ಟೆಕ್ನಾಲಜಿ ಕೂಡ ಆಗಿರುತ್ತೆ